ಆಂ ಮ್ಯಾಮ್ ಹೇಳಿ ಆಂ ಹೇಳಿ ಆಂ ಹೇಳಿ

ಮ್ಯಾಮ್ ಸೆವೆನ್ನಿಗೆ ಒಂದಿದೆ ಅದು ಬಿಟ್ಟರೆ ಟ್ವೆಲ್ಗೆ ಒಂದಿದೆ ಟ್ವೆಲ್ಗೊಂದಿದೆ ಮತ್ತು ತ್ರೀಗೆ ಒಂದಿದೆ ಮ್ಯಾಮ್ ಆಂ ಮ್ಯಾಮ್ ಹಾಂ ಮ್ಯಾಮ್ ಫಸ್ಟ್ ಕ್ಲಾಸ್ ಅಂದರೆ ಒನ್ ಪರ್ ಪರ್ಸನ್ಗೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಮಾಡೋದಿದ್ದರೆ ನೈನ್ ಓ ಕ್ಲಾಕ್ ಒಳಗೆ ಮಾಡಿ ಆಂ ನೈನ್ ಓ ಕ್ಲಾಕ್ ಒಳಗೆ ಮಾಡಿ ಮ್ಯಾಮ್ ಇಲ್ಲಾಂದರೆ ಬುಕ್ ಆಗೋಲ್ಲ ಹಾಂ ಸೀಟ್ಸ್ ಇಲ್ಲ ಅಂದರೆ ಮತ್ತೆ ಸೀಟ್ ಸಿಗೋಲ್ಲ ನಿಮಗೆ ಸುಮ್ಮನೆ ರಿಸ್ಕ ಬೇಡ ನೈನ್ ಓ ಕ್ಲಾಕ್ ಒಳಗೆ ಮಾಡಿ ಹಾಂ ಮ್ಯಾಮ್ ಕೇಳಿಸ್ತಿಲ್ಲವ

ಮ್ಯಾಮ್ ಬೆಂಗ್ಳೂರು ಫಸ್ಟ್ ಕ್ಲಾಸ್ ಆದ್ರೆ ಅದಕ್ಕು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್ ಎ ಸಿ ಅಲ್ಲವಾ ಸ್ಲೀಪರ್ ಕೋಚ್ ಆದರೆ ಕಮ್ಮಿ ಆಗುತ್ತೆ ಫಸ್ಟ್ ಕ್ಲಾಸ್ ಎ ಸಿ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮ್ಯಾಮ್

ಆಂ ಮಾಡ್ಬೌದು ಮ್ಯಾಮ್ ಬೆಂಗ್ಳೂರಿಗಲ್ವ ಸ್ವಲ್ಪ ಸೀಟ್ ಸಿಗೋಲ್ಲ ಬೇಗನೆ ಮಾಡಕ್ಕೆ ಹೇಳಿ ಆಂ ಮ್ಯಾಮ್ ತುಂಬ ಜನ ಇರ್ತಾರಲ್ವ ಬ್ಯಾಂಗ್ಲೂರ್ಗೆ ಅದಕ್ಕೆ ಮ್ಯಾಮ್ ಮ್ಯಾಮ್ ಎಲ್ಲ ಫೆಸ್ ಆಂ ಮ್ಯಾಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಇರುತ್ತೆ ಫಸ್ಟ್ ಕ್ಲಾಸಲ್ಲಿ ಆಂ ಓಕೆ ಮ್ಯಾಮ್ ತ್ಯಾಂಕ್ಸ್